ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಮಸ್ಯೆಗಳಿಗೆ ಸಂಬಂಧಿಸಿದ ಸಂಗತಿಗಳನ್ನು ಕರ್ನಾಟಕ ರಾಜ್ಯ ಸುದ್ದಿ ಮಾಧ್ಯಮವು ತಮಗೆ ಬೇಕಾದ ರೀತಿ ಅದನ್ನು ಜನರಿಗೆ ಟೆಲಿಕ್ಯಾಸ್ಟ್ ಮಾಡುವ ಪ್ರಯತ್ನ ಪಟ್ಟಿದ್ದು ಪಡುತ್ತಲೇ ಇರುತ್ತವೆ ಉದಾಹರಣೆಗೆ ದಸರಾ ಆಗಿರ್ಬೌದು ಅಥವಾ ಒಂದು ಕಲಾಪವಾಗಿರ್ಬೌದು ಎಲ್ಲವನ್ನೂ ಕೂಡ ಲೈವ್ ಮೂಲಕ ಅತಿ ಹೆಚ್ಚು ವೀಕ್ಷಕರಿಗೆ ತಲುಪಿಸುವ ನಿಟ್ಟಿನಲ್ಲಿ ಅವು ಕೆಲಸ ಮಾಡುತ್ತಿದ್ದರೂ ಸಹ ಸಾಮಾಜಿಕ ಜಾಲತಾಣಗಳು ಇಂದು ತುಂಬ ದೊಡ್ಡ ಬೃಹತ್ ಉದ್ದಿಮೆಯಾಗಿ ಪರಿಣಮಿಸಿವೆ ಒಂದು ಸುದ್ದಿ ಮಾಧ್ಯಮವಾಗಿ ಕೂಡ ಪರಿಣಮಿಸಿರೋದರಿಂದ ಸರ್ಕಾರವೂ ಸಾಮಾಜಿಕ ಜಾಲತಾಣಗಳನ್ನು ದೊಡ್ಡಮಟ್ಟದಲ್ಲಿ ಅದನ್ನು ಪರಿಗಣನೆಗೆ ತಗೊಂಡು ಜನರಿಗೆ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಸಮಸ್ಯೆಗಳು ಇದನ್ನು ಸಂಬಂಧಪಟ್ಟ ಎನ್ ಜಿ ಓ ಇಲ್ಲ ಅದು ಅದಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಯಾರಿ ಅಥವಾ ಕೆಲಸ ಮಾಡುತ್ತಿರುವ ರಂಗಕರ್ಮಿಗಳು ಕುಶಲಕರ್ಮಿಗಳು ಯಾರೇ ಇದ್ದರೂ ಸಹ ಅವರನ್ನು ಪರಿಗಣನೆಗೆ ತಗೊಂಡು ಅವರ ಜೊತೆ ಸಂವಾದ ನಡೆಸಿ ಜನರಿಗೆ ಜಾಲತಾಣಗಳ ಮೂಲಕ ಅದರ ಸುದ್ದಿಯನ್ನು ಪ್ರಸಾರ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ